ನಮ್ಮ ಕನ್ನಡಿಗರ ನಾಡು ಕರ್ನಾಟಕ ನಾಡು ನುಡಿ ಸಂಸ್ಕೃತಿ ಕುರಿತು ನಮ್ಮ ಒಂದು ಸಂರಕ್ಷಣೆಗೆ ಈ ಒಂದು ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗೆ ಸಂವರ್ಧನೆಗೆ ಪ್ರತ್ಯೇಕ ಇಲಾಖೆನೆ ಹೊಂದಿದೆ ಇವರು ಪ್ರಸಿದ್ಧ ವ್ಯಕ್ತಿ ಆದಂತಹ ಕೆಂಗಲ್ ಹನುಮಂತಯ್ಯನವರು ಈ ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡಿದ್ದಾರೆ ಇಲಾಖೆಗಳು ಸುಮಾರಿದ್ದಾವೆ ಅವು ಯಾವ್ಯಾವ ಅಂದರೆ ಅಧೀನ ಇಲಾಖೆ ಅಕಾಡೆಮಿಗಳು ಪ್ರಾಧಿಕಾರಗಳು ಟ್ರಸ್ಟ್ಗಳು ರಂಗಾಯಣಗಳು ಸಂಶೋಧನಾ ಕೇಂದ್ರಗಳು ಹೀಗೆ ನಮ್ಮ ಒಂದು ಸಂಸ್ಕೃತಿನ ವಿಶೇಷತೆ ನಮ್ಮ ಒಂದು ಸಂಸ್ಕೃತಿ ವಿಶೇಷತೆಗಳಿಗಾಗಿ ಅದರದೇ ಆದಂತಹ ಟ್ರಸ್ಟ್ಗಳಾಗಿರ್ಬೋದು ಅಥವಾ ಆಯಾ ಒಂದು ಸಂಸ್ಕೃತಿಗೆ ಪರಂಪರೆಗೆ ತಕ್ಕನಾಗಿ ಇಲಾಖೆಗಳನ್ನ ಸೃಷ್ಟಿಸಲಾಗಿದೆ ಇನ್ನು ಉಡುಗೆ ತೊಡುಗೆ ಬಟ್ಟೆಗಳ ವಿಚಾರದಲ್ಲಿ ಬರೋದಾದ್ರೆ ಆಯಾ ಒಂದು ಜಿಲ್ಲೆಗಳಿಗೆ ಸಂಬಂಧಪಟ್ಟ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಉಡುಗೆ ತೊಡುಗೆ ಸಾಂಪ್ರದಾಯಿಕ ಸಾಂಸ್ಕೃತಿಕ ವಿಶೇಷತೆಗಳಿದ್ದಾವೆ ಯಾವ್ಯಾವಂದ್ರೆ ಉದಾಹರಣೆ ಮೈಸೂರಿನಲ್ಲಿ ಹೋದರೆ ರೇಷ್ಮೆ ಬಟ್ಟೆ ಅಥವಾ ಪೇಟ ಈ ರೀತಿಯೆಲ್ಲ ಧರಿಸ್ತಾರೆ ಮಡಿಕೇರಿಗೋದ್ರೆ ಮಡಿಕೇರಿ ಶೈಲಿಯಲ್ಲಿ ಉಡುಗೆ ತೊಡುಗೆಗಳಿರ್ತಾವೆ ಇನ್ನು ಮಂಗಳೂರಿಗೆ ಹೋದರೆ ಅಲ್ಲಿ ವೇಷಭೂಷಣ ಬೇರೆ ರೀತಿ ಇರತ್ತೆ ಅಲ್ಲಿ ಆದಂಥ ವಿಶೇಷತೆಗಳೇನು ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ ಅದಕ್ಕೇ ಆದ ವಿಶೇಷತೆ ವಿಶೇಷವಾದ ಗೌರವ ಇದೆ ಹೀಗೆ ಹತ್ತಾರು ಹಲವಾರು ನೂರಾರು ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳು ನಮ್ಮ ರಾಜ್ಯದಲ್ಲಿ ಕಂಡು ಬರತ್ತೆ ಭಾರತ ಒಂದು ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕೂಡ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ತೆಗೆದುಕೊಂಡಿದೆ ಅಂತ ಹೇಳಬಲ್ಲೆ